ನಾವು ಮನೆಯಲ್ಲಿ ಅಡಿಗೆ ಮಾಡ್ತೀವಿ ಕರೆಕ್ಟ್ ಆದರೆ ಮ್ ಅಡಿಗೆ ಮಣ್ಣಿನ ಅಡಿಗೆನೂ ಮಾಡ್ತೀವಿ ಒಲೆಯಲ್ಲಿ ಅದರಿಂದ ತುಂಬ ಉಪಯೋಗನೂ ಇದೆ ತುಂಬ ಟೇಸ್ಟಿ ಆಗೂ ಇರುತ್ತದೆ ಅಡಿಗೆ ಗ್ಯಾಸಿಂದ ಆದರೆ ತುಂಬಾ ಪ್ರಾಬ್ಲಮ್ ಆಗುತ್ತದೆ ಅದರಿಂದನೂ ತುಂಬ ನಮಗೆ ತುಂಬ ತೊಂದರೆಯನ್ನೂ ಉಂಟುಮಾಡುತ್ತದೆ ಗ್ಯಾಸ್ ಖಾಲಿ ಆದ್ರಗೆ ಗ್ಯಾಸ್ ತುಂಬಿಸ್ಬೇಕಾಗುತ್ತದೆ ಕಟ್ಟಿಗೇಲಿ ಆದರೆ ಕಟ್ಟಿಗೆ ಏನು ನಾವೇನು ದುಡ್ಡು ಕೊಟ್ಟು ಕೊಣ್ಕಳಂಗಿಲ್ಲ ಏನಿಲ್ಲ ಹಳ್ಳಿ ಸೈಡು ತುಂಬಾ ಸಿಗ್ತವೆ ಅದರಿಂದ ಯಾವುದೇ ತೊಂದರೆನೂ ಇರೋದಿಲ್ಲ ಏನಿಲ್ಲ ಗ್ಯಾಸಲ್ಲಾದರೆ ಲೀಕೇಜ್ ಆದರೆ ಆಮೇಲೆ ಬ್ಲಾಸ್ಟ್ ಆದರೆ ಎಲ್ಲ ಆದರೆ ತುಂಬಾ ಪ್ರಾಬ್ಲಮ್ ಆಗುತ್ತದೆ ಅದರಿಂದ ತುಂಬ ಅಡಿಗೆನು ಮಾಡ್ಬೋದು ಇಲ್ಲಾಂತ ಹೇಳಲ್ಲ ಅದರಿಂದ ತುಂಬಾ ಪ್ರಾಬ್ಲಮ್ ಇದ್ದಾವೆ ಅಂತ ಹೇಳ್ಬೋದು ಅದರಿಂದ ನಾವು ಒಲೆಯಲ್ಲಿ ಆದರೆ ಕಟ್ಟಿಗೆ ಯೂಸ್ ಕಟ್ಟಿಗೆ ತಂದು ಕಡ್ಕೊ ಬಂದು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೋದು ತುಂಬಾ ರುಚಿಕರವಾಗಿರುತ್ತದೆ ಅಡಿಗೆ ಒಲೆಲಿ ಮಾಡಿದರೆ ನಾವು ತುಂಬ ಚೆನ್ನಾಗಿನೂ ಇರುತ್ತದೆ ನಾವು ಒಲೆಯಲ್ಲಿ ಮಾಡಿರೋ ಅಡಿಗೆ ಹೀಗೆ ತುಂಬಾ ಟೇಸ್ಟಿಯಾಗಿರುತ್ತದೆ ಯಾರೇ ತಿಂದ್ರು ತುಂಬ ಚೆನ್ನಾಗಿರುತ್ತದೆ ಅಂತಾರೆ ಆದ್ರಿಂದ ಯಾವುದೇ ತೊನ್ ಗೆ ಕಟ್ಟಿಗೆಯಿಂದಾದ್ರೆ ಯಾವುದೇ ತೊಂದರೆ ಇರೋದಿಲ್ಲ ಯಾವುದೇ ಲೀಕೇಜ್ ಇರೋದಿಲ್ಲ ಏನೂ ಇರೋದಿಲ್ಲ ಯಾವುದು ತೊಂದರೇನೂ ಬರೋದಿಲ್ಲ ನಾವು ಕಟ್ಗೆ ಕಡ್ಕೊ ಬರೋದು ಬಿಟ್ಟರೆ ಇನ್ನೇನೂ ಪ್ರಾಬ್ಲಮ್ ಇರೋದಿಲ್ಲ ಅದರಿಂದ ಯಾವುದೇ ತೊಂದರೆ ಇರೋದಿಲ್ಲ ಮ್ ಪಾತ್ರೆಗಳು ಬೇಕಾದ್ರೆ ತಿಕ್ಕೆಂಬೋದು ಕರ್ರಗಾದರೆ ಆದರೆ ಗ್ಯಾಸಿಂದಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದನ್ನ ತಪ್ಸ್ಬೇಕಂದ್ರೆ ನಾವು ಒಲೆಲೆ ಮಾಡಬೇಕಾಗುತ್ತೆ ಅದೇ ಅದರಿಂದ ಯಾವುದೇ ತೊಂದರೆನೂ ಬರೋದಿಲ್ಲ ಏನಿಲ್ಲ ಯಾವುದು ಅಡಿಗೆ ಮಾಡುವುದಾದರೆ ಯಾವುದೇ ತೊಂದರೆನೂ ಇರೋದಿಲ್ಲ ಮಣ್ಣಿನಲ್ಲಿ ಮಣ್ಣಿನ ಅಡಿಗೆಯಲ್ಲಿ ಮಣ್ಣಿನ ಅಡಿಗೆಯ ಮಣ್ಣಿನ ಒಲೆಯಲ್ಲಿ ಅಂದರೆ ಯಾವುದು ರೀತಿಯಲ್ಲಿಯೂ ತೊಂದರೆ ಆಗೋದಿಲ್ಲ ನಾವು ತುಂಬಾ ರುಚಿಕರ ಆಗಿರುತ್ತದೆ ಅಂತೇಳ್ತೀವಿ ಅಡಿಗೆನ ಹಲವಾರು ರೀತಿಯಲ್ಲಿಯೂ ಅಡಿಗೆ ಮಾಡ್ಬೋದು ಯಾವುದೇ ತೊಂದರೆನೂ ಆಗೋದಿಲ್ಲ ಗ್ಯಾಸೂ ಖಾಲಿಯಾಗಿ ಗ್ಯಾಸ್ ಖಾಲಿಯಾಗತ್ತೆ ಅನ್ನೊಂಗು ಇಲ್ಲ ಏನಿಲ್ಲ ಒಲೆಯಲ್ಲಿ ಆದರೆ ನಾವು ಕಟ್ಟಿಗೆ ಕಡ್ಕೊ ಬಂದೆ ಯಾವುದು ತೊಂದರೆ ಆಗೋದಿಲ್ಲ ಎಲ್ಲರೂ ನೀರು ಕಾದ್ಸ್ಕೆಬೋದು ಎಲ್ಲಾನೂ ಮಾಡ್ಕೋಬೋದು ಒಲೆಲ್ಲಿನೇ ಯಾವುದು ತೊಂದರೆನೂ ಬರುವುದಿಲ್ಲ ಏನಿಲ್ಲ ಹ್ಞೂ ಗ್ಯಾಸ್ ಅಂದರೆ ಅದರಿಂದ ಗ್ಯಾಸ್ ಕಾ ಒಲೆ ಉರಿಸ್ತೀವಿ ಎರಡು ಹೊತ್ತು ಅದ್ರಾಗೆ ಗ್ಯಾಸಗೆ ಇಲ್ಲ ಅಂತೇಳಲ್ಲ ಆದರೆ ನಾವು ಅದರಲ್ಲಿ ಗ್ಯಾಸ್ ಖಾಲಿಯಾದರೆ ಪೈಪ್ ಏನಾದ್ರು ಲೀಕೇಜ್ ಆಗ್ತಾ ಇದ್ದರೆ ಬ್ಲಾಸ್ಟ್ ಆದರೆ ಅದರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತದೆ ಪಾತ್ರೆಯಲ್ಲಿ ಮಾಡೊದಾದ್ರೆ ಮಣ್ಣಿನ ಪಾತ್ರೆಯಲ್ಲಿ ಆಗಿರ್ಬೋದು ಇದು ಸ್ಟೀಲಿನವಾಗಿರ್ಬೊದು ಯಾವುದೇ ಪಾತ್ರೆಲಿ ಮಾಡಿದ್ರು ಈ ಥರ ಒಲೆ ಮೇಲೆ ಯಾವುದೇ ತೊಂದರೆ ಆಗೋದಿಲ್ಲ ಗ್ಯಾಸ್ ಮೇಲಾದರೆ ಕುಕ್ಕರಲ್ಲಿಟ್ಟರೆ ಕುಕ್ಕರ್ ಬ್ಲಾಸ್ಟ್ ಆದರೆ ಎಲ್ಲರಿಗೂ ತೊಂದರೆ ಆಗುತ್ತದೆ ಜಾ ಮನೇಲ್ಲಿರೋ ಮಕ್ಕಳಿಗಾಗಿರ್ಬೋದು ತಂದೆ ತಾಯಿಗಳಿಗಾಗಿರ್ಬೋದು ಯಾರಿಗೆ ಆದರೂ ತೊಂದರೆ ಆಗುತ್ತದೆ ಆದರೆ ಒಲೇಲ್ಲಿ ಆದರೆ ಯಾವುದು ಬ್ಲಾಸ್ಟ್ ಆಗುವುದಿಲ್ಲ ಏನೂ ಇಲ್ಲ ಎಷ್ಟು ಜನಕ್ಕೆ ಬೇಕಾದ್ರೂ ಅಡಿಗೆ ಮಾಡಿ ಇಡ್ಬೋದು ದೊಡ್ಡ ದೊಡ್ಡ ಪಾತ್ರೆಗಳು ಬೇಕಾದ್ರೂ ಇಟ್ಟು ಅಡಿಗೆ ಮಾಡ್ಬೋದು ಆಗುತ್ತದೆ ಅದರಿಂದ ಯಾವುದೇ ತೊಂದರೆ ಆಗಿರ್ಬೋದು ಏನು ಆಗುವುದಿಲ್ಲ ನಾವು ಅದರಲ್ಲಿ ನೀರು ಕಾಸ್ಕೊಬೋದು ಊಟ ಅಡಿಗೆ ಮಾಡ್ಕೊಂಬೋದು ಎಲ್ಲ ರೀತಿಯಲ್ಲಿಯೂ ನಾವು ಎಷ್ಟು ಗಂಟೆ ಬೇಕಾರು ಒಲೆ ಉರಿಸ್ಬೋದು ಆದರೆ ಗ್ಯಾಸ್ ಹಂಗೆ ಆಗಲ್ಲ ಎಷ್ಟು ದಿನ ಫುಲ್ಲು ಉರಿಸಕ್ಕಾಗಲ್ಲ ಗ್ಯಾಸನ್ನ ಯಾಕಂದರೆ ಒಂದು ತಿಂಗ್ಳು ಬರೋದಿಲ್ಲ ನಾವು ದಿನಪೂರ್ತಿ ಉರಿಸಿದರೆ ಗ್ಯಾಸು ಒಂದು ತಿಂಗ್ಳು ಬರೋದಿಲ್ಲ ಆದರೆ ಒಲೆಯಲ್ಲಿ ಆದರೆ ಯಾವುದೇ ಗ್ಯಾಸ್ ಖಾಲಿಯಾಗುತ್ತೆ ಅನ್ನಂಗಿಲ್ಲ ದಿನಪೂರ್ತಿ ಉರಿಸಿದರೂ ಏನೂ ಆಗೋದಿಲ್ಲ ಕಟ್ಟಿಗೆ ಒಂದು ಖಾಲಿ ಆಗ್ತಾವೆ ಬಿಟ್ಟರೆ ಇನ್ನೇನು ಆಗೋದಿಲ್ಲ ದಿನಪೂರ್ತಿ ಉರ್ಸಿದ್ರು ಯಾರು ಕೇಳೋರು ಇರೋದಿಲ್ಲ ಯಾರು ಇರೋದಿಲ್ಲ ಬೇಕಾರೆ ಬೇರೆರು ಬಂದು ಮಾಡ್ಕೊಂಬೋದು ಒಲೆಯಲ್ಲಿ ನಾವು ಬಿಟ್ಟು ಕೊಡ್ಬೋದು ಯಾಕಂದರೆ ನಾವೇನು ಅದನ್ನು ಅದೇನು ದುಡ್ಡು ಕೊಟ್ಟು ಕೊಂಡ್ಕಳಂಗಿಲ್ಲ ಏನು ಇಲ್ಲ ಅಲ್ಲ ಅದರಿಂದ ಪ್ರಾಬ್ಲಮ್ಮು ಆಗೋದಿಲ್ಲ ಏನಿಲ್ಲ ಅದರಿಂದ ನಾವು ಅದರಿಂದ ನಾವು ಕಳ್ಕೊಳೋದು ಏನೂ ಇರೋದಿಲ್ಲ ಅಲ್ವ ಅದರಿಂದ ಬೇರೆ ಅವರು ಅಡಿಗೆ ಮಾಡ್ಕೊಂಬೋದು ರೊಟ್ಟಿ ಸುಡ್ಬೋದು ಸಜ್ಜೆ ರೊಟ್ಟಿ ಆಗಿರ್ಬೋದು ಜ್ವಾಳದ ರೊಟ್ಟಿ ಆಗಿರ್ಬೋದು ಆಮೇಲೆ ಚಪಾತಿ ಆಗಿರ್ಬೋದು ಎಲ್ಲ ರೀತಿಯ ತರಹದ ಐಟಮ್ಗಳನ್ನು ನಾವು ಮಾಡ್ಕೊಂಬೋದು ಮೆಣಸಿನ್ಕಾಯಿ ಆಗಿರ್ಬೋದು ಚಕ್ಕುಲಿ ಆಗಿರ್ಬೋದು ಎಲ್ಲ ರೀತಿಯ ತಿಂಡಿ ತಿನಿಸುಗಳಾಗಿರ್ಬೋದು ಎಲ್ಲ ಮಾಡ್ಕೊಂಬೋದು ಆದರೆ ಏನು ಖರ್ಚಾಗಲ್ಲ ನಮ್ಮದು ಎಣ್ಣೆ ಅಡಿಗೆ ಎಣ್ಣೆ ಬಿಟ್ಟರೆ ನಾವು ಅದಕ್ಕೇನು ಕರ್ಕಳಕ್ ಮಾತ್ರ ಅಡಿಗೆ ಎಣ್ಣೆ ಯೂಸ್ ಮಾಡ್ತೀವಿ ಅದರಿಂದ ಇನ್ನೇನೂ ಪ್ರಾಬ್ಲಮ್ ಆಗೋದಿಲ್ಲ ನಮಗೆ ಒಲೆ ಅನ್ನೋದು ಬಿಟ್ಟರೆ ಇನ್ನೇನು ಇಲ್ಲ ನಾವು ಅದರಲ್ಲಿ ಊದಿ ಸುಸ್ತು ಆಗ್ತೀವಿ ಅ ಅನ್ನೋದು ಬಿಟ್ಟರೆ ಅದರಿಂದ ಟೈಮು ವೇಸ್ಟ್ ಆಗುತ್ತೆ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ ಗ್ಯಾಸ್ನಾಗಾರೆ ಐದು ನಿಮ್ಷಕ್ಕೆ ನಾವು ಕುಕ್ಕರ್ನಾಗ ಇಟ್ಟು ಆಗ ಕಡೆ ಎಲ್ಲನು ಹೋಗಿ ಬೇರೆ ಕೆಲ್ಸಗಳ್ನ ಮಾಡ್ಕೋಬೋದು ಒಲೆಗಾದ್ರೂ ಅಷ್ಟೇ ಇಟ್ಟು ಹೋಗ್ಬೋದು ಆದರೆ ಉಕ್ಕುತ್ತೆ ಅನ್ನೋದು ಬಿಟ್ಟರೆ ಇನ್ನೇನಿಲ್ಲ ಅದ್ರ ಮೇಲೆ ಗ್ಯಾ ಕುಕ್ಕರ್ ಆಗಿರ್ಬೋದು ಏನು ಇಡೋಕ್ಕೆ ಬರೋದಿಲ್ಲಲ್ಲ ಅದಕ್ಕೆ